ಸುಮಾರು ವರ್ಷದ ಹಿಂದೆ ಹೆಣ್ಣುಮಕ್ಕಳು ಅಂದರೆ ಅವರಿಗೆ ವಿದ್ಯಾಭ್ಯಾಸ ಅದೆಲ್ಲ ಯಾಕೆ ಕೊಡಬೇಕು ಅಂತ ಹೇಳ್ತಿದ್ರು ಅವರಿಗೆಲ್ಲ ಸ್ಕೂಲಿಗೆ ಕಳ್ಸೋದು ಅಂದರೆ ಆಗ್ತಿರ್ಲಿಲ್ಲ ಹುಡ್ಗೀರ್ನೆಲ್ಲ ಅವರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಆಮೇಲೆ ಮದುವೆ ಆಗಿ ಕಳಿಸಿದರೆ ಅವರಿಂದ ನಮಗೇನೂ ಉಪಯೋಗ ಆಗಲ್ಲ ಅವರಿಗೆ ಯಾಕೆ ನಾವು ದುಡ್ಡೆಲ್ಲ ಖರ್ಚು ಮಾಡಬೇಕು ಸ್ಕೂಲಿಗೆಲ್ಲ ಸೇರ್ಸೋಕ್ಕೆ ದುಡ್ಡು ಕಟ್ಟಬೇಕು ಲ್ಯಾಪ್ಟಾಪ್ ಕೊಡ್ಸಕ್ಕೆ ಹೋದರೆ ಅದಕ್ಕೆ ಖರ್ಚು ಅದನ್ನೆಲ್ಲ ಖರ್ಚು ಮಾಡಿದರೆ ನಮಗೇನೂ ವಾಪಸ್ಸು ಬರಲ್ಲ ಅದೇ ಗಂಡು ಮಕ್ಕಳಿಗೆ ಖರ್ಚು ಮಾಡಿದರೆ ಅದೆಲ್ಲ ನಮ್ಮ ಜೊತೆಯೇ ಇರ್ತಾರೆ ಗಂಡು ಮಕ್ಕಳು ನಮಗೆಲ್ಲ ವಾಪಸ್ಸು ಬರುತ್ತೆ ಅವರು ನಮ್ಮನ್ನು ನೋಡ್ಕೊತಾರೆ ಆ ಥರ ಎಲ್ಲ ಯೋಚನೆ ಮಾಡ್ತಿದ್ರು ಅದಕ್ಕೆ ಈ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅವರು ಶೋಷಣೆಯಿಂದ ಹೊರಗಡೆ ಬರಬೇಕು ಅಂತ ಗೌರ್ಮೆಂಟೆಲ್ಲ ಯೋಚನೆ ಮಾಡಿ ಈ ಸರ್ಕಾರ ಹೆಣ್ಣುಮಕ್ಕಳಿಗೆ ಉಚಿತ ಶಿಕ್ಷಣ ಅಂತ ತಂದಿತು ಫಸ್ಟು ಅದರಿಂದ ಸ್ವಲ್ಪ ಜನ ಎಲ್ಲ ಹೆಣ್ಣುಮಕ್ಕಳಿಗೆ ಉಚಿತ ಇದೆಯಲ್ಲ ಹೇಗೂ ಅಂತ ಮಕ್ಕಳನ್ನೆಲ್ಲ ತಂದು ಸ್ಕೂಲಿಗೆ ಸೇರ್ಸೋಕ್ಕೆ ಶುರು ಮಾಡಿದರು ಶುರುವಿನಲ್ಲಿ ಯಾರೂ ಕಳ್ಸೋಕ್ಕೆ ತಯಾರಿರಲಿಲ್ಲ ನಿಧಾನ ಮನವೊಲಿಸಿ ಒಲಿಸಿ ಒಲಿಸಿ ಸರ್ಕಾರ ನಿಧಾನಕ್ಕೆ ಸ್ಕೂಲಿಗೆ ಬರೋಹಾಗೆ ಮಾಡಿದರು ಮಕ್ಕಳನ್ನೆಲ್ಲ ಆಮೇಲೆ ವಿದ್ಯಾಭ್ಯಾಸ ಸ್ವಲ್ಪ ವರ್ಷ ಕಲೀತಾ ಹೋದರು ಆಮೇಲೆ ನೆಕ್ಸ್ಟಿಗೆ ಈಗ ಬೇರೆ ಬೇರೆ ದೂರ ದೂರ ಹಳ್ಳೀಲಿರೋರ್ಗೆಲ್ಲ ಹೋಗಿ ಬಂದು ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅದರಿಂದ ಅವರು ಈಗ ಸ್ವಲ್ಪ ವರ್ಷ ಓದಿಸಿ ಮುಂದೆ ಓದ್ಸೋಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲಿ ತನಕ ಬಿಟ್ಟು ಬರೋರಿಲ್ಲ ಕರ್ಕೊಂಡು ಬರೋರಿಲ್ಲ ಹುಡ್ಗೀರನ್ನ ಒಬ್ಬೊಬ್ಬರನ್ನೇ ಸ್ಕೂಲಿಗೆ ಕಳ್ಸೋಕ್ಕೆ ದೂರ ದೂರ ಅಂದರೆ ಹೆದರ್ರ್ತಿದ್ರು ಏನಾಗತ್ತೋ ಏನೋ ಅಂತ ಆಗ ನಿಧಾನವಾಗಿ ಕಮ್ಮಿ ಆಗ್ತಾ ಇರೋ ಮಕ್ಕಳನ್ನು ನೋಡಿ ವಿದ್ಯಾರ್ಥಿಗಳನ್ನ ನೋಡಿ ಗೌರ್ಮೆಂಟು ಮತ್ತೆ ಫ್ರೀ ಸೈಕಲ್ ಅಂತ ತಂದರು ಆ ಫ್ರೀ ಸೈಕಲ್ ಕೊಟ್ಟಿದ್ದರಿಂದ ಮಕ್ಕಳು ಹೆಣ್ಣುಮಕ್ಕಳು ಬೇಗನೂ ಸ್ಕೂಲಿಗೆ ಹೋಗಿ ತಲುಪ್ತಿದ್ರು ಮನೆಗೂ ಬೇಗ ಬರ್ತಿದ್ರು ಹಾಗಾಗಿ ಅದರಿಂದ ತುಂಬ ಮಕ್ಕಳು ಮತ್ತೆ ಶಾಲೆಗೆ ಬರೋಕ್ಕೆ ಶುರು ಮಾಡಿದರು ಮತ್ತು ಪೇರೆಂಟ್ಸ್ ಮೇಲೆ ಅವಲಂಬಿತವಾಗಿರೋದು ಬೇಕಾಗಿರಲಿಲ್ಲ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ನೆಕ್ಸ್ಟು ಹೈಯ ಎಜುಕೇಶನಿಗೆ ಹೋಗಬೇಕೆಂದರೆ ಅಲ್ಲಿ ಲ್ಯಾಪ್ಟಾಪ್ ಬಳಕೆ ಜಾಸ್ತಿ ಆಗ್ತಿತ್ತು ಲ್ಯಾಪ್ಟಾಪ್ ಇಲ್ಲದೇ ವರ್ಕ್ ಮಾಡಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಲ್ಯಾಪ್ಟಾಪ್ ಬೇಕು ಅಂತ ಮನೇಲಿ ಕೇಳಿದಾಗ ಕೊಡ್ಸಲ್ಲ ಅಂತ ಹೇಳ್ತಿದ್ರು ಅದರಿಂದ ಅವರು ಎಜುಕೇಶನ್ನಿಂದ ಹಿಂದುಳಿತಿದ್ರು ಅದೇ ಗವಮೆಂಟ್ ಮತ್ತೆ ಲ್ಯಾಪ್ಟಾಪ್ ಅಂತ ಫ್ರೀ ಕೊಡ್ತೀನಿ ಅಂತ ಮಾಡಿದ್ದರಿಂದ ಹೆಣ್ಣುಮಕ್ಕಳಿಗೆ ಈಗ ತುಂಬ ಯೂಸ್ ಆಗ್ತಿದೆ ನೋಟ್ಸೆಲ್ಲ ಎಲ್ಲ ಕಡೆಯೂ ಸಿಗಲ್ಲ ಒಂದೊಂದು ಬರ್ದಿರೋದು ಅದೇ ಇದರಲ್ಲಿ ಸಾಫ್ಟ್ಕಾಪಿ ಅಂತ ಒಂದು ಇದ್ದುಬಿಟ್ಟರೆ ಎಲ್ಲಾದರೂ ಯಾವಾಗಲಾದ್ರೂ ಆ್ಯಕ್ಸೆಸ್ ಮಾಡ್ಕೊಳ್ಬೋದು ನಾವು ಎಲ್ಲಾದರೂ ಸಿಗುತ್ತೆ ನಮಗೆ ಮತ್ತೆ ಇದು ಕೈಯಲ್ಲಿ ಬರೆಯೋದಾದ್ರೆ ತುಂಬ ಹೊತ್ತು ಹಿಡಿಯುತ್ತೆ ತುಂಬ ಲೇಟಾಗುತ್ತೆ ಯಾವಾಗೇನು ಆಗುತ್ತೋ ಯಾವಾಗ ಕಳೆದು ಹೋಗುತ್ತೋ ಯಾವಾಗ ನೀರು ಬಿದ್ದು ಹಾಳಾಗತ್ತೋ ಅಂತ ಗೊತ್ತಾಗಲ್ಲ ಅದೇ ನೀವು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿಟ್ಟುಕೊಂಡು ಡಾಕ್ಯುಮೆಂಟ್ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗಲಾದರೂ ನೀವು ತೆಕ್ಕೊಬೋದು ಅದನ್ನ ಎಲ್ಲಿ ಬೇಕಾದರೂ ನೋಡ್ಬೋದು ಹಾಗಾಗಿ ಇದರಿಂದ ತುಂಬ ಉಪಯೋಗ ಇದೆ ಇದು ತುಂಬ ಮಕ್ಕಳಿಗೆಲ್ಲ ಸಹಾಯ ಮಾಡಿದೆ ಯಾರ ಮನೇಲಿ ಓದ್ಸ್ತಿರ್ಲಿಲ್ವೋ ಅವರ ಮನೆಯಲ್ಲೆಲ್ಲ ಓದಿಸಿದರು ಯಾರ ಮನೆಯಲ್ಲೆಲ್ಲ ಮನೆಯಿಂದ ಹೊರಗೇ ಕಳಿಸಲ್ಲ ಅಂತಿದ್ದರೋ ಅವರಿಗೆ ಸೈಕಲ್ ಕೊಡಿಸಿ ಅವರೇ ಸೈಕಲ್ ಹೊಡ್ಯೋದು ಹೇಗೆ ಅಂತೆಲ್ಲ ಹೇಳ್ಕೊಟ್ರು ಹೀಗಿಂದ ಇದರಿಂದ ಎಲ್ಲ ಮಕ್ಕಳಿಗೆ ತುಂಬ ಉಪಯೋಗ ಆಗಿ ಎಲ್ಲರೂ ವಿದ್ಯಾಭ್ಯಾಸ ಅಂತ ಈಗ ಪಡೀತಿದ್ದಾರೆ ಇದರಿಂದ ತುಂಬ ಸಹಾಯವೂ ಆಗ್ತಾ ಇದೆ